ಹಲೋ ವೆಲ್ಕಮ್ ಟು ಸಪ್ತಗಿರಿ ಸರ್ವಿಸಸ್ ಮ್ಯಾಮ್ ಹಾಂ ರೀ ಹೌದು ರೀ ಮ್ಯಾಮ್ ತ್ಯಾಂಕ್ಸ್ ರೀ ಮ್ಯಾಮ್ ಫೀಡ್ಬ್ಯಾಕ್ ಸಲೇಕ್ ಅಂತ ಟೈಮ್ ತಗೊಂಡು ಕಾಲ್ ಹಚ್ಚಿದಿರ ವೇಟರ್ಸ್ ಅವ್ರ್ ಎಲ್ಲರದು ಮಾತಾಡೋದ್ ತರೀಕಾ ಅವೆಲ್ಲ ನೆಟ್ಟಗಿತ್ತಾ ರೀ ಮ್ಯಾಮ್ ಯಾವ ಡಿಶ್ಶಿಗೆ ಎಲ್ಲಕ್ಕಿಂತ ಹೆಚ್ಚಿಗೆ ರೇಟಿಂಗ್ ಕೊಡೋದ್ ಇಷ್ಟ ಆಗ್ತದ್ರಿ ಮ್ಯಾಮ್ ನಿಮ್ಗೆ

ಹೌದಾ ರೀ ಸ್ಟಾರ್ಟರ್ನಿಗ್ ಏನು ಅದಾ ರೀ ತ್ಯಾಂಕ್ಸ್ ರೀ ಮ್ಯಾಮ್ ಇಷ್ಟೆಲ್ಲ ಟೈಮ್ ತಗೊಂಡು ಹೇಳೋದು ನೀವು ನಮಗೆ ಭಾಳ ಹೆಲ್ಪ್ಫುಲ್ ಆಗುತ್ತೆ ರೀ ಮ್ಯಾಮ್ ಗೂಗಲ್ ಇದ್ರಲ್ಲಿ ಗೂಗಲ್ ರಿವ್ಯೂ ಹಾಂ ಹೇಳಿರಿ ಮ್ಯಾಮ್ ಅದೇ ರೀ ಮ್ಯಾಮ್ ನಮಗೂ ಬೇಳಾಕೆ ನಿಮ್ಮದು ರಿವ್ಯೂಸ್ ಹೇಳಲಿ ಅಂತ ನಾವೆಲ್ಲಾ ಬೇಳದ್ ಅಲ್ರೀ ಮ್ಯಾಮ್ ಗೂಗಲ್ನಾಗ ನಿಮ್ದು ಒಂದು ಸರ್ತಿ ರಿವ್ಯೂಸ್ ಕೊಟ್ಟರೆ ನಮಗೆ ಛಲೋ ಆಗುತ್ತೆ ರೀ ಮ್ಯಾಮ್ ಏನೇನ ಕಂಪ್ಲೇಂಟ್ಸ್ ಏನೇನ ಇದೆ ಏನು ರೀ ಮ್ಯಾಮ್ ನೀವು ಝೊಮ್ಯಾಟೊ ತ್ರೂನೂ ನಮ್ಮ ಕಮ್ ನಮ್ಮದು ಹೋಟೆಲಿಗೆ ಆಪ್ ಆಪ್ ಮಾಡ್ತಿರೇನು ರೀ ಮ್ಯಾಮ್ ಹಾಂ ರೀ ತ್ಯಾಂಕ್ಸ್ ರೀ ಮ್ಯಾಮ್ ತ್ಯಾಂಕ್ ಯು ಸೊ ಮಚ್ ರೀ ಹಿಂಗ್ ಭಾಳ ಅಂದು ಭಾಳ ಅಂದು ಕಡಿಮೆ ಮಂದಿ ರೀ ಹಿಂಗೆ ಕಾಲ್ ಹಚ್ಚಿ ಪಾಸಿಟಿವ್ ರೆಸ್ಪಾನ್ಸ್ ಸಲೇಕ್ನೂ ಕಾಲ್ ಹಚ್ಚಿ ರಿವ್ಯೂ ಕೊಡೋಕ್ಕೆ ಯಾಕಂದರೆ ಯಾವಾಗಲೂ ಬರೀ ಕಂಪ್ಲೇಂಟ್ಸ್ ಸಲೇಕೇ ಕಾಲ್ ಬರೋದ್ ರೀ ಇದ್ರೂ ಅದೇ ರೀ ಮತ್ತೆ ತ್ಯಾಂಕ್ ಯು ರೀ ಮ್ಯಾಮ್ ನಾವು ಕೇಟ್ರಿಂಗ್ ಸರ್ವಿಸ್ ಅವೆಲ್ಲ ಮಾಡ್ತಿವಿ ನೋಡಿರಿ ಮ್ಯಾಮ್ ನಿಮಗೆ ಯಾವಾಗೇನಾ ಫಂಕ್ಷನ್ ಹಾಲೂ ಇದೆ ರೀ ನಮ್ದು ಮಾರ್ಕೆಟ್ಟಿನಾಗೆ ನಿಮಗೆ ಯಾವಗೇನ ನಿಮಗೆ ಮಾಡ್ಬೇಕು ಅಂತ ಅನ್ನಿಸ್ತಂದ್ರೆ ನೀವು ಅದಕ್ನು ಆಪ್ ಮಾಡ್ಬೋದು ರೀ ಬರ್ಡೇ ಪಾರ್ಟೀಸ್ ಸ್ಮಾಲ್ ಎಂಗೇಜ್ಮೆಂಟ್ ಪಾರ್ಟೀಸ್ ಬ್ಯಾಚ್ಲೈಟ್ ಪಾರ್ಟೀಸ್ ಅವೆಲ್ಲ ಸಲೇಕ್ನು ಎಲ್ಲ ಆಕ್ಸೆಪ್ಟ್ ಮಾಡ್ತೀವಿ ರೀ ಊಟ ಎಲ್ಲಾ ಪ್ರೊವೈಡೆಡ್ ಇರ್ತದೆ ರೀ ಮ್ಯಾಮ್ ಹಾಂ ರೀ ಹಾಂ ರೀ ಮ್ಯಾಮ್ ತ್ಯಾಂಕ್ ಯು ಸೊ ಮಚ್ ರೀ ಮ್ಯಾಮ್ ಇಷ್ಟೆಲ್ಲ ಟೈಮ್ ತೊಗೊಂಡಿದ್ ಸಲೇಕ್ಕೆ ಬರ್ತಾ ಇರಿ ಮ್ಯಾಮ್ ನಮ್ಮ ಬಳಿ ಝೊಮ್ಯಾಟೊಲಿ ಆರ್ಡ್ರು ಮಾಡಿರಿ ನಿಮಗ್ ಯಾವಾಗ ಏನಾನ ಕಷ್ಟ ಆಯ್ತು ಅಂದರೆ ಇನ್ನೊಂದು ಸರ್ತಿ ಕಾಲ್ ಹಚ್ರೀ ಮ್ಯಾಮ್ ವಿಲ್ ಶ್ಯೋರ್ಲಿ ಹೆಲ್ಪ್ ತ್ಯಾಂಕ್ಸ್ ರೀ ಮ್ಯಾಮ್